ನಾನೊಂದು ಹೊಸ ಬ್ಲೂಟೂತನ್ನು ತಗೊಂಡಿದ್ದೀನಿ ಯಾಕಂದರೆ ಹೊಸ ಫೋನ್ಗೆ ಹೊಸ ಬ್ಲೂಟೂತಾದರೆ ಚೆನ್ನಾಗಿರುತ್ತೆ ಎಲ್ಲಾದ್ರೂ ಹೋಗ್ತಾ ಬರ್ತಾ ಮಾತಾಡ್ಬೋದು ಯಾಕಂದರೆ ಯಾವಾಗ್ಲೂ ಫೋನನ್ನ ಕೈಯಲ್ಲೇ ಇಟ್ಟುಕೊಂಡು ಮಾತಾಡೋಕ್ಕಾಗಲ್ಲ ಹಂಗಾಗಿ ತಗೊಂಡೆ ಅದು ಯಾಕೋ ಗೊತ್ತಿಲ್ಲ ಸ್ವಲ್ಪ ಯೂ ಉಪ್ಯೋಗಿಸ್ತಾ ಉಪ್ಯೋಗಿಸ್ತಾ ಸ್ವಲ್ಪ ಕಿವಿನೋವು ಬರೋಕ್ಕೆ ಪ್ರಾರಂಭವಾಗಿದೆ ಅದು ಯಾಕಂತ ಗೊತ್ತಿಲ್ಲ ಮತ್ತು ಸ್ವಲ್ಪ್ ಸ್ವಲ್ಪ ಮೆಲ್ಲಕ್ಕೆ ಕೇಳಿಸ್ತಿದೆ ಕಿವಿನೋವು ಇನ್ನೂ ಜಾಸ್ತಿಯಾದರೆ ಮತ್ತೆ ಕಿವಿಗೆ ತೊಂದರೆ ಆಗಿಬಿಡತ್ತೆ ಹಾಗಾಗಿ ಅದನ್ನ ಯೂಸ್ ಮಾಡಬೇಕೋ ಬೇಡವೋ ಒಂದೂ ಗೊತ್ತಾಗ್ತಿಲ್ಲ ಹಾಗಾಗಿ ನನಗ್ಯಾಕೋ ಅದು ಒಂಥರಾ ಚೆನ್ನಾಗಿಲ್ಲ ಅನ್ನಸ್ತಾ ಇದೆ ಯೂಸ್ ಮಾಡೋಣ ಬೇಡವೋ ಅಂತ